ಹಾಂ ನೀವು ಹಾಂ ಹಾಂ ಈಗ ಹೇಗಿದ್ದೀರಾ ಹಾಂ ಟ್ಯಾಬ್ಲೆಟ್ಸ್ ಎಲ್ಲಾ ಕರೆಕ್ಟ್ ಆಗಿ ತೊಗೊಂಡು ಇದ್ದೀರಾ ಮ್ಯಾಮ್ ಮತ್ತೆ ಫುಡ್ಡು ಅದಕ್ಕೆ ತಕ್ಕಂಗೆ ತಗೊಂಡಿದ್ದೀರಾ ಇಲ್ವಾ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡು ಕಡಿಮೆ ಆಗಿಲ್ಲ ಅಂದರೆ ಕೋಲ್ಡ್ ವಾಟರ್ ಕುಡಿಯೋದು ಏನಾದರೂ ಹ್ಯಾಬಿಟ್ ಇದೆಯಾ ಹೇಗೆ ಐಸ್ ಕ್ರೀಮು ಹೊರಗಡೆ ಹೋದಾಗ ಏನು ತಿಂದಿಲ್ವಾ ಐಸ್ ಕ್ರೀಮು ಅದೆಲ್ಲ ಇಲ್ಲ ಹಾಗೇನು ಇಲ್ಲ ಕರೆಕ್ಟು ನುಂಗಿದ್ದೀರಾ ಮತ್ತೆ ತುಂಬ ನೀರಲ್ಲಿ ಏನಾನಾ ಕೆಲಸ ಮಾಡೋ ಪರಿಸ್ಥಿತಿನಾ ಹೇಗೆ ಮನೆಲ್ಲಿ ನೀವೇ ಮಾಡಬೇಕಾ ಎಲ್ಲ ಕೆಲಸ ಹಾಂ ಅಷ್ಟೇನಿಲ್ಲ ಆದರೂ ಕಡಿಮೆ ಆಗಿಲ್ಲ ಹಾಂ ಇನ್ನೂ ಇದೆಯಲ್ವಾ ಮಾತ್ರೆ ಅಲ್ಲ ಮಾತ್ರೆ ಇನ್ನೂ ಇದೆಯಾ ಖಾಲಿ ಆಯಿತಾ ಹಲೋ ಅಲ್ಲಮ್ಮ ನಾನು ಕೊಟ್ಟಷ್ಟು ಮಾತ್ರೆ ಫುಲ್ ಆಗಿದೆಯಾ ಕೋರ್ಸು ಹಾಗಾದರೆ ಮತ್ತೆ ಒಂದಿಸ ಬಂದು ಹೋಗ್ತೀರಾ ಹ್ಞೂ ಬಂದು ಹೋಗಿ ಹ್ಞೂ ಬಂದು ಹೋಗಿ ಇನ್ನೊಮ್ಮೆ ಓಕೆ ಇನ್ನೊಮ್ಮೆ ಬಂದು ಹೋಗಿ ನಮ್ಮ ಕ್ಲಿನಿಕ್ ಟೈಮಲ್ಲಿ ಯಾವಾಗಾದ್ರೂ ಬಂದು ಹೋಗಿ ಟೈಮಿಂಗ್ಸ್ ಗೊತ್ತಿದೆ ಅಲ್ವಾ ನಿಮಗೆ ಹಾಂ ಅದಕ್ಕೆ ತಕ್ಕಂಗೆ ನಿಮ್ಮ ಟೈಮ್ ನೋಡ್ಕೊಂಬಿಟ್ಟು ನಮ್ಮ ಟೈಮಿಂಗ್ಸಲ್ಲಿ ನೀವು ಯಾವಾಗಾದ್ರೂ ಬಂದು ಹೋಗಿ ಇರ್ತೀನಿ ಕ್ಲಿನಿಕಲ್ಲಿ ಓಕೆ ಇಲ್ಲ ತಗೊಳ್ಳಿ ಅದೇ ನೀವು ಒನ್ಸ್ ಬನ್ ಬಂದು ಹೋಗಿ ಆವಾಗ ನಾನು ಡಿಸೈಡ್ ಮಾಡ್ತೀನಿ ಕಡಿಮೆ ಆಗಿದ್ಯೋ ಇಲ್ಲಾಂದರೆ ನಾನು ಅದಕ್ಕಿಂತ ಜಾಸ್ತಿ ಇದು ಇರ್ತಕಂತದ್ದು ಕೊಡ್ತೀನಿ ಅದ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇಂಟಗ್ರೇಷನ್ ಇರೋಂತದ್ದು ಕೊಡ್ತೀನಿ ಹಾಂ ಓಕೆ ಹ್ಞೂ ಸ್ಟ್ರಾಂಗ್ ಇಂಟ್ ಓಕೆ ಧನ್ಯವಾದ ಇಡ್ಲಾಮ್ಮಾ ಹಾಂ